ಹಾಂ ರೇಣುಕಾ ಚೆನ್ನಾಗಿದ್ದೀನಿ ನೀನು ಏನು ಧಿಡೀರಂತ ಕಾಲ್ ಮಾಡ್ಬಿಟ್ಟಿದೀಯಾ ಹೌದಾ ಹಾಂ ಹಾಂ ಹೌದಾ ಹ್ಞೂ ನನಗೆ ಗೊತ್ತಿರೋದು ಇಲ್ಲೊಂದು ಎರ್ಡು ಮೂರು ಇದೆ ಅಂದರೆ ಅದೇನು ನನಗೆ ಗೊತ್ತು ಇನ್ನೂ ಒಂದು ಬೆಶ್ಟ್ ಆಗಿರೋದು ಇನ್ನೂ ಒಂದಿದೆ ನಮ್ಮನೆ ಹತ್ರ ಮಾಗಡಿ ರೋಡ್ ಫಶ್ಟ್ ಕ್ರಾಸಲ್ಲೇ ಇದೆ ಒಂದು ಅಂಗಡಿ ಹಾಂ ರಾಧ ಹಾಂ ಜ್ಯುವೆಲರ್ಸ್ ಅಂತ ಆ ಜ್ಯುವೆಲರ್ಸಲ್ಲಿ ಎಲ್ಲ ಚ ಕಡಿಮೆ ರೇಟ್ಗೆ ಅಂದರೆ ಕ್ವಾಲಿಟಿ ಮತ್ತು ಅವು ನೈನ್ ವನ್ ಸಿಕ್ಸ್ ಎಲ್ಲಾವು ಇಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಆ ಥರದ್ದು ಆ ಥರದು ಎಲ್ಲ ನಾನು ಯಾವಾಗಲೂ ನನ್ನ ಮನೆಲ್ಲಿ ಏನೇ ಫಂಕ್ಷನ್ ಇದ್ರೂ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲಾರ ಮದುವೆಗೂ ಕೂಡ ನಾವು ಅಲ್ಲೇ ಪರ್ಚೇಸ್ ಮಾಡಿದ್ದು ನಮ್ಮ ಮನೆಲ್ಲಿ ನಮ್ಮ ಊರಿಂದ ಎಲ್ಲರೂ ಇಲ್ಲೇ ಬಂದು ತೊಗೊಂಡೋಗೊದು ಯಾಕೆಂದ್ರೆ ಅಲ್ಲಿ ಬೆಸ್ಟ್ ಪ್ರೈಸು ಕೂಡ ಮತ್ತು ಕ್ವಾಲಿಟಿ ಹೆಂಗೆ ಗೋಲ್ಡ್ ನೋಡಿದ ತಕ್ಷಣ ನಮಗೆ ಇಷ್ಟ ಆಗುತ್ತೆ ಆ ಥರ ಇದೆ ನೀನು ಯಾವಾಗ ಬರ್ತೀಯ ಅಂತ ಹೇಳು ನಾನು ಆವಾಗ ಫ್ರೀ ಮಾಡ್ಕೊಂಡು ಬರ್ತೀನಿ ಹೌದಾ ಯಾವಾಗ ಮದುವೆ ಅಲ್ಲಮ್ಮ ಯಾವಾಗ ಮದುವೆ ಅಂದರೆ ನಾವು ಅಷ್ಟರಲ್ಲೇವು ಇದು ಮಾಡಿಕೋಬೋದಲ್ಲ ಇನ್ನೊಂದು ವಾರವಾ ಹಂಗಾದರೆ ನೀನು ನಾಳೆ ಬಂದ್ಬಿಡು ಒಂದು ಈವ್ನಿಂಗು ಸಾಯಂಕಾಲ ನಾಳೆ ಒಂದು ಬಂದ್ಬಿಡು ಒಂದು ಐದು ಗಂಟೆ ಹಂಗೆ ಆಮೇಲೆ ನಿಮ್ಮ ಅಮ್ಮನ್ನೂ ಕರ್ಕೊಂಬಾ ಬೇಕಾದರೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋಣ ಹಾಂ ನಿಮ್ಮ ಮದ್ವೆಗೆ ಬರದೇ ಇರ್ತೀವಾ ನಾವು ನಿಮ್ಮನೆ ಮದುವೆ ಅಂದರೆ ನಾವು ಬಂದೇ ಬರ್ತೀವಿ

ಇಲ್ಲ ಇಲ್ಲ ಅಲ್ಲಿ ನಮ್ಗೆ ಗೊತ್ತಿರೋರೇ ಅಲ್ವ ನಾವೂ ಆವಾಗ್ನಿಂದ ನಾವು ಅಲ್ಲೇ ತೊಗೊಳ್ತಾಯಿರೋದು ನಮ್ಗಂದ್ರೆ ಸ್ವಲ್ಪ ಕಮ್ಮಿ ರೇಟ್ ಮಾಡಿ ಕೊಡ್ತಾರೆ ನಮಗೆ ಡಿಸ್ಕೌಂಟ್ ಎಲ್ಲ ಇರುತ್ತೆ ಅಲ್ಲಿ ಅದಕ್ಕೆ ನಾವು ಯಾವುದೇ ಫಂಕ್ಷನ್ನು ಏನೇ ಕೂಡ ನಾವೊಂದು ಪರ್ಚೇಸ್ ಮಾಡಬೇಕು ಏನೋ ತೊಗೋಬೇಕು ಅಂದ್ರೂ ನಾವು ಅಲ್ಲಿಗೇ ಹೋಗೋದು ಹಾಂ ನೀನು ನಾಳೆ ಬಂದ್ಬಿಡು ಅಲ್ಲೇ ತೊಗೊಳೋಣ ಇಲ್ಲ ಇಲ್ಲ ಡಿಸ್ಕೌಂಟ್ ಮಾಡಿಸಿಯೇ ನಾನು ಕೊಡ್ಸೋದು ನಾನು ಬರ್ತೀನಲ್ವ ಜೊತೆಗೆ ನಾನು ಮಾತಾಡ್ತೀನಿ ಬಿಡು ನಾನು ಅಲ್ಲಿ ಮಾತಾಡಿಬಿಟ್ಟು ನಿನ್ಗೆ ಇಸ್ಕೊಡ್ತೀನಿ ನಾನು ಹ್ಞೂ ಹಾಂ ಸರಿ